ನನ್ನದು ಮೊಬೈಲ್ ಮೊನ್ನೆ ಹಾಳಾಗಿತ್ತು ಅಂತ ಹೇಳಿ ಬೇರೆ ಮೊಬೈಲ್ ತಗೊಳ್ಳುವ ಅಂತ ಹೇಳಿ ಹೋದದ್ದು ಎಲ್ಲರೂ ಹೇಳಿದರು ಈ ಸ್ಯಾಮ್ಸಂಗ್ ಬರ್ತದಲ್ಲ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಒನ್ ಅಂತ ಒಂದು ಬರ್ತದೆ ಅದು ತುಂಬ ಒಳ್ಳೆದುಂಟು ಹಾಗಾಗಿ ನೀವದನ್ನೇ ತಗೊಳ್ಳಿ ಅಂತ ಹೇಳಿ ಹೇಳಿದರು ನಾವದಕ್ಕೆ ಎಂತ ಮಾಡಿದ್ವಿ ಎಲ್ಲರೂ ಅದು ಒಳ್ಳೆಯದುಂಟಲ್ಲ ಹೇಳಿದರು ಅಂತ ಹೇಳಿ ನಾನದನ್ನು ತಗೊಂಡದ್ದು ಮೊನ್ನೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಒನ್ ಅದು ನೋಡ್ಲಿಕ್ಕೆ ಒಳ್ಳೆಯದುಂಟು ಅಥವಾ ನಮ್ಮದು ಭಾರತದ್ದೇ ಅಲ್ವ ಅದು ಹಾಗಾಗಿ ನನಗೆ ತುಂಬಾ ಇಷ್ಟ ಆಯಿತು ಫಸ್ಟ್ ತಗೊಂಡೆ ಅದನ್ನು ಈ ಕ್ಯಾಮರ ಆಗಿರ್ಬೋದು ಅದೆಲ್ಲ ತುಂಬ ಒಳ್ಳೆಯದಿತ್ತು ಅದರ ಬಗ್ಗೆ ಮಾತೇ ಇಲ್ಲ ಆದರೆ ಈ ಅದಕ್ಕೆ ಚಾರ್ಜ್ ಉಂಟಲ್ಲ ನಿಲ್ಲುವುದೇ ಇಲ್ಲ ಅದು ಎಷ್ಟು ಇಟ್ಟರೂ ಸಹ ಅಷ್ಟೆ ನೀವೆಷ್ಟೇ ಇಡಿ ಒಂದರ್ಧ ಗಂಟೆ ಬರ್ತದೆ ಹಾಗಾಗಿ ನಿಮಗೆ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಆಗುವುದಿಲ್ಲ ಮತ್ತೆ ಅದು ಕೂಡ ಅಷ್ಟೆ ನಂಗೊತ್ತಿರ್ಲಿಲ್ಲ ಅದು ಫಸ್ಟಿಗೆ ಒಂಥರ ಫುಲ್ ಬಿಸಿ ಆಗುವುದು ಈಗ ಚಾರ್ಜ್ ಇಟ್ಟು ನೀವು ಯೂಸ್ ಮಾಡ್ತಿದ್ದೀರ ಅಂತ ಅಂದುಕೊಳ್ಳಿ ಅದನ್ನು ನೀವೇನೋ ಅದರಲ್ಲಿ ಮಾಡ್ತಾ ಇದ್ದೀರಿ ಆವಾಗ ಅದು ಫುಲ್ ಬಿಸಿ ಆಗುವುದು ಆಮೇಲೆ ಮತ್ತೆ ತನ್ನಿಂತಾನಾಗೆ ಸ್ವಿಚ್ ಆಫ್ ಆಗುವುದು ಅದು ಆ ಥರ ಎಲ್ಲ ಪ್ರಾಬ್ಲಮ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅದು ಸಹ ಎಂತ ನಾವು ತಗೊಂಡು ಒಂದು ಹದಿನೈದು ದಿನ ಸಹ ಆಗಿರಲಿಲ್ಲ ಅಷ್ಟು ಬೇಗ ಆ ಪ್ರಾಬ್ಲಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಸಡನ್ನಾಗಿ ಅಂದರೆ ಅವರು ಹೇಳಿದ್ದರು ಅದು ವಾಟರ್ಪ್ರೂಫ್ ಅಂತ ಹೇಳಿದ್ದರು ಹಾಗಾಗಿ ನಾನು ಏನು ಆಗುವುದಿಲ್ಲ ಅಂತೆಲ್ಲ ಅನ್ಕೊಂಡದ್ದು ಬಟ್ ಅದು ಸ್ವಲ್ಪ ನೀರಿಗೆ ಬಿದ್ದಾಗ ಅದು ಹಾಳಾಗಿ ತುಂಬ ಎಲ್ಲ ಪ್ರಾಬ್ಲಮ್ ಆಯಿತು ನಂಗೊತ್ತಿರ್ಲಿಲ್ಲ ಹಾಗಾಗಿ ನಾನು ಎಲ್ಲರಿಗೂ ಹೇಳುವುದಂದ್ರೆ ಅದೊಂದು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಒನ್ ಯಾರು ಸಹ ತಗೋಬಾರ್ದು ಯಾರೋ ಒಬ್ಬರು ಹೇಳಿದರು ಅಂತ ಹೇಳಿ ನಾನು ತಗೊಂಡಿದ್ದು ಆದರೆ ನನಗದರಿಂದ ತುಂಬ ಕೆಟ್ಟದ್ದಾಯಿತು ನನಗೆ ನಿಜವಾಗಲೂ ಇಷ್ಟ ಆಗಲಿಲ್ಲ ಅದು ಎಲ್ಲ ಅಂದರೆ ಈಗ ಕ್ಯಾಮರಾ ಅದೆಲ್ಲ ಕ್ವಾಲಿಟಿ ಎಲ್ಲ ಒಳ್ಳೆಯದಿತ್ತು ಆದರೆ ಈ ಥರ ಆದರೆ ನಾವು ಮತ್ತದನ್ನು ಹೇಗೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಎಷ್ಟು ಟೈಮ್ ಅಂತ ಇಟ್ಕೊಳ್ಲಿಕ್ಕಾಗ್ತದೆ ನಮಗೆ ನಮಗೆ ಈಗ ಯೂಸ್ ಮಾಡಬೇಕೆಂದರೆ ಎಲ್ಲ ಕೂಡ ಕರೆಕ್ಟ್ ಇರಬೇಕು ಮೈನಾಗಿ ಅದರಲ್ಲಿ ಚಾರ್ಜ್ ನಿಲ್ಲಬೇಕಲ್ಲ ಚಾರ್ಜ್ ನಿಲ್ಲದೆ ಇದ್ದರೆ ನಾವದನ್ನು ಎಲ್ಲಾದರೂ ಹಿಡ್ಕೊಂಡು ಹೋಗ್ಲಿಕ್ಕಾಗ್ತದಾ ನನಗೆ ಹಾಗಾಗಿ ನನಗೆ ಅದು ತುಂಬ ಕೆಟ್ಟ ಪರಿಣಾಮ ಬಿದ್ದಿದೆ